ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕ್ರೀಡೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಜನರುಗಳು ಕೂಡ ಮತ್ತೆ ಸರ್ಕಾರದವರು ಕೂಡ ಸ್ಪೋರ್ಟ್ಸ್ಗೆ ತುಂಬ ಇಂಟ್ರೆಸ್ಟ್ ನೀಡ್ತಾರೆ ಇಲ್ಲಿ ನಮ್ಮ ತುಮಕೂರಲ್ಲಿ ಮಕ್ಳಿಗೆ ಮತ್ತೆ ಯುವಕರಿಗೆ ಕ್ರೀಡೆ ಆಡಲು ಶ್ಟೇಡಿಯಂ ಇದೆ ಅಲ್ಲಿ ಅಥ್ಲೆಟಿಕ್ಸ್ ಟ್ರ್ಯಾಕ್ ಕೂಡ ಇದೆ ಮ್ಮಓಡೋರು ಪ್ರಾಕ್ಟೀಸ್ ಮಾಡೋರು ಮತ್ತೆ ಮಕ್ಕಳುಗಳು ದಿಸಾ ಡೈಲಿ ಓಡಿ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರುನೂ ಅಥ್ಲೆಟಿಕ್ಸ್ದು ಒಂದು ದೊಡ್ಡ ಗ್ರೌಂಡ್ ಇದೆ ಮತ್ತು ಕ್ರಿಕೆಟ್ ಆಡ್ತೀನಿ ಅಂದರೆ ಕ್ರಿಕೆಟ್ ಶ್ಟೇಡಿಯಂ ಇದೆ ಟೆನ್ನಿಸ್ ಇದೆ ಇಂಡೋರಲ್ಲಿ ಟೇಬಲ್ ಟೆನ್ನೀಸು ವಾಲಿಬಾಲು ಜಿಮ್ನ್ಯಾಶ್ಟಿಕ್ ಇದೆ ಬಾಸ್ಕೆಟ್ ಬಾಲ್ ಇದೆ ಸ್ಕೇಟಿಂಗ್ ಇದೆ ಸ್ನೂಕರು ಈ ರೀತಿ ಎಲ್ಲ ಸೌಲಭ್ಯನೂ ನಮಗೆ ಇಂಡೋರ್ ಮೂಲ ಇಂಡೋರ್ ಶ್ಟೇಡಿಯಂ ಮೂಲಕ ನಮಗೆ ಕೊಟ್ಟಿದ್ದಾರೆ ಮತ್ತು ಫುಟ್ಬಾಲ್ ಗ್ರೌಂಡ್ ಇದೆ ಈ ರೀತಿ ಔಟ್ ಸೈಡ್ ಗೇಮ್ ಆಡ್ತೀವಿ ಅಂದರೆ ನಿಮಗೆ ಫುಟ್ಬಾಲು ಕಬಡ್ಡಿ ಖೋ ಖೋ ಪ್ರತಿಯೊಂದು ಗ್ರೌಂಡು ಕೂಡ ಶ್ಟೇಡಿಯಂ ಅಲ್ಲೇ ಇದೆ ಅಲ್ಲಿ ಎಲ್ಲ ಥರ ಟ್ರೈನಿಂಗ್ ಕೊಡ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗುನೂ ಫುಲ್ಲು ಸ್ಪೆಶಲೈಜ್ ಟ್ರೈನಿಂಗ್ ಇರುತ್ತೆ ಅವ್ರಿಗೆ ಪ್ಯಾಕೇಜ್ ಕೂಡ ಸಿಕ್ತವೆ ಉಳ್ಕೊಳ್ಳೋಕ್ಕೇ ಜಾಗ ಊಟ ತಿಂಡಿ ಆಶ್ಟಲ್ ವ್ಯವಸ್ಥೆ ಪ್ರತಿಯೊಂದು ವ್ಯವಸ್ಥೆಯೂ ಕೂಡ ಎಲ್ಲ ನೀಡ್ತಿದ್ದಾರೆ ದಿನನಿತ್ಯ ಟ್ರೈನಿಂಗ್ ಇರುತ್ತೆ ಮತ್ತೆ ಸ್ಪೋರ್ಟ್ಸ್ ಆಡೋರು ಫಿಟ್ ಆಗಿ ಇರೋದಿಕ್ಕೆ ಅಲ್ಲಿ ಜಿಮ್ಮಿನ ವ್ಯವಸ್ಥೆ ಕೂಡ ಇದೆ ಈ ರೀತಿ ನಮ್ಮ ತುಮಕೂರಲ್ಲೂ ಕೂಡ ಕ್ರೀಡೆಗೆ ತುಂಬ ಸೌಲಭ್ಯವನ್ನು ಗಾ ಸರ್ಕಾರದವರು ನೀಡ್ತಿದ್ದಾರೆ ಮತ್ತು ಸಪ್ರೇಟ್ ಸರ್ಕಾರ ಬಿಟ್ಟಿ ಸಪ್ರೇಟ್ ಪ್ರೈವೇಟು ಟ್ರೇನಿಂಗ್ ಸೆಂಟ್ರೂ ಕೂಡ ಇದೆ ಕ್ರಿಕೆಟ್ ಬೌಲಿಂಗು ಬ್ಯಾಟಿಂಗು ಈ ಥರ ಪ್ರಾಕ್ಟಿಸ್ ನೆಟ್ಟು ನೆಟ್ ಪ್ರಾಕ್ಟಿಸ್ ಮಾಡೋಕ್ಕೆ ಪ್ರತಿಯೊಂದು ಕೂಡ ಸಪರೇಟ್ ಟ್ರೈನಿಂಗ್ ಕೂಡ ಇದೆ ಇಲ್ಲ ಸರ್ಕಾರದ ಮೂಲಕ ಆಡ್ತೀವಿ ಅಂದರೆ ಅದಕ್ಕೂ ಕೂಡ ಸ್ಟೇಡಿಯಂ ಅಲ್ಲಿ ಟ್ರೈನಿಂಗ್ ಇದೆ ಈ ರೀತಿ ಎಲ್ಲ ಥರ ಟ್ರೈನಿಂಗ್ ಇದ್ದಾಗ ಮಕ್ಕಳಿಗೆ ತುಂಬ ಇಂಟ್ರಶ್ಟ್ ಆಗುತ್ತೆ ಕ್ರಿಕೆಟ್ ಆಡೋದಕ್ಕೆ ಮತ್ತೆ ಇದ್ರೀತಿ ಸೌಲಭ್ಯಗಳು ಊಟ ತಿಂಡಿ ಅವರು ಉಳ್ಕೊಳ್ಳೋಕ್ಕೆ ಜಾಗ ಈ ರೀತಿ ಎಲ್ಲ ಸೌಲಭ್ಯ ಕೊಟ್ಟಾಗ ಅದು ಯುವಕರಿಗೆ ಮೋಟ್ ಅವರು ಮೋಟಿವೇಟೆಡ್ ಆಗಿ ಜಾಸ್ತಿ ಸ್ಪೋರ್ಟ್ಸ್ ಮೇಲೆ ಅವರಿಗೆ ಇಂಟ್ರೆಶ್ಟ್ ಬರುತ್ತೆ ಈ ರೀತಿ ಎಲ್ಲ ಕಡೆನೂ ಸೌಲಭ್ಯಗಳು ದೊರಕಿಸ್ಕೊಟ್ಟಾಗ ನಮ್ಮ ದೇಶನೂ ಕೂಡ ಸ್ಪೋರ್ಟ್ಸ್ ಅಲ್ಲಿ ಮುಂದೆ ಬರೋಕ್ಕೆ ತುಂಬ ಎಲ್ಪ್ ಆಗುತ್ತೆ